ನಮ್ಮ ಮನೆಯಲ್ಲಿ ಅತಿಥಿಗಳು ಅಂತಂದರೆ ನಮ್ಮ ಅಪ್ಪ ಅಮ್ಮ ಬರ್ತಾರೆ ಮತ್ತು ನಮ್ಮ ನೆಗಣ್ಣಿ ಅವರ ಅಮ್ಮಾವ್ರು ಬರುತ್ತಾರೆ ಮತ್ತು ಅವ್ರ ಅಕ್ಕ ತಂಗಿಯರು ಬರ್ತಾರೆ ಮತ್ತು ನಮ್ಮ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಬರ್ತಾರೆ ಅವ್ರಿಗೆ ಊಟೋಪಚಾರಗಳನ್ನು ಮಾ ಏನು ಮಾಡಬೇಕು ಅಂತಂದರೆ ಬಂದಿರ್ತಾರೆ ಅಂದರೆ ಅತಿಥಿಗಳು ಅಂದರೆ ಸ್ವಲ್ಪ ಇದನ್ನ ಎಲ್ಲ ಸ್ವಲ್ಪ ಸ್ಪೆಷಲ್ ಅಲ್ಲ ಹೀಗಾಗಿ ಅವ್ರಿಗೆ ನಾವು ತಿಂಡಿ ತಿನಿಸುಗಳನ್ನು ಬೇರೆ ಬೇರೆ ಥರವೇ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಯಾಕೆಂದ್ರೆ ಹಿಂದಿನ ದಿನವೇ ನಮಗೆ ಫೋನ್ ಮಾಡಿರ್ತಾರೆ ಹಿಂಗೆ ಬರ್ತಿದ್ದೀವಿ ಅಂತ ಮತ್ತು ಅವರು ಬರೋದು ಅಂದರೆ ನಾ ಅಜ್ಜನ ಜಾತ್ರೆಗೆ ಮತ್ತು ಯಾವುದಾದ್ರು ಹಬ್ಬ ಇದ್ದರೆ ಬಂದಿರ್ತಾರೆ ಹಾಗೇ ನಮ್ಮ ನಾದಿನಿ ಕೂಡ ಊರಿಗೆ ಹಬ್ಬಕ್ಕೆ ಅಂತ ಬಂದಿರ್ತಾರೆ ಅವಾಗ ಅವು ಅವ್ರಿಗೆ ಎಲ್ಲರೂ ನಾವು ಬೇರೆ ಬೇರೆ ತಿಂಡಿಗಳನ್ನು ರೆಡಿ ಮಾಡ್ತೀವಿ ಯಾವ ಥರ ಅಂತಂದರೆ ಅವ್ರು ಬರ್ತಿದ್ದಾರೆ ಅಂತಂದರೆ ಹಿಂದಿನ ದಿನವೇ ಸ್ವಲ್ಪ ಬೇರೆ ಬೇರೆ ತಿಂಡಿ ತಿನಿಸುಗಳು ಅಂದರೆ ಒಣ ದಿನ್ಸಿ ಅಂತಾರಲ್ಲ ಹಂಗೆ ನಾವು ಕರ್ಜಿಕಾಯಿ ಮತ್ತು ಚಕ್ಕುಲಿ ಅಂತ ಹೇಳಿ ಮತ್ತು ಇವು ಚಿರೋಟಿ ಅಂತ ಹೇಳಿ ಈ ಥರ ನಾವು ಬೇರೆ ಬೇರೆ ಸಿಹಿ ತಿಂಡಿಗಳನ್ನು ಮಾಡಿರ್ತೀವಿ ಏಕೆಂದ್ರೆ ತುಂಬ ಜನ ಆದರೆ ನಮಗೆ ಅವ್ರು ಬಂದ ದಿನವೇ ನಮ್ಗೆ ಮಾಡಕ್ಕೆ ಭಾಳ ಕಷ್ಟ ಆಕತ್ತಿ ಹೀಗಾಗಿ ನಾವು ಹಿಂದಿನ ದಿನಾನೆ ಎಲ್ಲ ರೆಡಿ ಮಾಡಿ ಇಟ್ಟುಕೊಂಡಿರ್ತೀವಿ ಮತ್ತು ಅವ್ರಿಗೆ ದಿನಂಪ್ರತಿ ಮಾಡುವಂಥ ಅಡುಗೆಯಲ್ಲಿ ಅಂತಂದರೆ ಯಾವುದು ಇಷ್ಟ ಆಗುತ್ತೆ ಅದೆಲ್ಲ ಏನು ಏನೇನು ಬೇಕು ನಮಗೆ ಕಾಯಿ ಪಲ್ಲೆ ಅದೆಲ್ಲ ತರಿಸಿ ಇಟ್ಕೋ ಎತ್ತಿಟ್ಟುಕೊಂಡಿರ್ತೀವಿ ಮತ್ತು ಅವ್ರಿಗೆ ಬೇಕಾಗಿದ್ದನ್ನೆಲ್ಲ ಪ ಒಂದು ಎರಡು ಥರದ ಪ ಎಲ್ಲ ಅವತ್ತೇ ಸ್ವಲ್ಪ ಸ್ಪೆಷಲ್ಲೇ ಅನ್ನಿಸ್ತತಲ್ಲ ಅದಕ್ಕೆ ಅವ್ರಿಗೆ ಬೇರೆ ಬೇರೆ ಥರ ನಾವು ಮಾಡಿರ್ತೀವಿ ಒಂದು ಎರಡು ಥರದ ಪಲ್ಯ ಮಾಡಿರ್ತೀವಿ ಪಚಡಿ ಅಂತ ಮಾಡಿರ್ತೀವಿ ಒಂದೇ ಥರ ರೊಟ್ಟಿ ಅಷ್ಟೇ ಮಾಡೋದಿಲ್ಲ ಜೋಳದ ರೊಟ್ಟಿ ರೊಟ್ಟಿ ಜೊತೆಯೂ ಒಂದಿಷ್ಟು ಚಪಾತಿನೂ ಮಾಡಿ ಇಟ್ಟಿರ್ತೀವಿ ಮತ್ತು ಒಂದು ಎರಡು ಥರದ ಪಲ್ಯ ಮತ್ತು ಅದಕ್ಕೆ ಪಚಡಿ ಅಂತ ಮಾಡಿರ್ತೀವಿ ಹೀಗೆ ಕೆಂಪು ಚಟ್ನಿ ಕಡ್ಲೆ ಪುಡಿ ಮತ್ತು ಮೊಸರು ಇದೆಲ್ಲ ತರಿಸಿ ಎತ್ತಿಟ್ಟುಕೊಂಡಿರ್ತೀವಿ ಮತ್ತು ಸ್ವೀಟಲ್ಲಿ ಹಿಂದಿನ ದಿನ ಅದೆಲ್ಲ ಹೇಳಿದ್ದೆನಲ್ಲ ಅದು ಮಾಡಿರ್ತೀವಿ ಮತ್ತು ಅವತ್ತೇ ಬಂದಿದಾರೆಂದ್ರೆ ಸ್ವಲ್ಪ ಶಾವಿಗೆ ಪಾಯಸ ಖೀರು ಅದೆಲ್ಲ ಮಾಡಿ ಇಟ್ಟಿರ್ತೀವಿ ಮಾಡಿ ಇಟ್ಟಿರ್ತೀವಿ ಮತ್ತು ಬೆಳಿಗ್ಗೆ ನಾಷ್ಟಾಕ್ಕೆ ಅಂತಂದರೆ ಇಡ್ಲಿ ದೋಸೆ ಇಂಥವು ಏನಾದರು ಮಾಡಿರ್ತೀವಿ ಭಾಳ ಜನ ಆಗಿರ್ತಾರಲ್ವ ಇಡ್ಲಿ ಮಾಡೋದೇ ಭಾಳ ಇಡ್ಲಿ ವಡೆ ಈ ಥರ ಅತಿಥಿಗಳಿಗೆ ಬಂದೋರಿಗೆ ಮಾಡಿರ್ತೀವಿ ಮತ್ತು ಬೇರೆ ಥರ ಅಂತಂದರೆ ಅವ್ರಿಗೆ ಯಾವುದೇ ಇಷ್ಟ ಅನ್ನೋದಕ್ಕಿಂತ ಎಲ್ಲ ಥರನೂ ಬೇರೆ ಮನೆಗೆ ಅಂತ ಬಂದಿರ್ತಾರಲ್ವ ಈಗ ನಾವು ಅಡುಗೆ ಮಾಡೋದೇ ಅವರು ಉಣ್ಣಬೇಕಾಗತ್ತೆ ಏಕಂದ್ರೆ ಸ್ಪೆಷಲ್ಲಾಗಿ ಅವ್ರು ಕೇಳಿದ್ದೇ ಅವ್ರು ಕೇಳಕ್ಕು ಆಗೋಲ್ಲ ನಮ್ಗೆ ಅದು ಮಾಡಕ್ಕು ಆಗೋಲ್ಲ ಏಕಂದ್ರೆ ಅವರು ಕೇಳಿ ಮಾಡಿಸ್ಕೊಂಡ್ ಅತಿಥಿಗಳು ಅಂದಮೇಲೆ ಅಂಥದ್ದೆಲ್ಲ ಕೇಳಿ ಮಾಡಿಸ್ಕೊಣದ ಇಲ್ಲ ಅವ್ರಿಗೆ ಏನಾದರು ಟೀ ಮತ್ತು ಇದರಲ್ಲಿ ಏನಾದರು ಸ್ವಲ್ಪ ಬೇಡ ಅಂದರೆ ಸ್ವಲ್ಪ ಲೋಗ್ ಶುಗರ್ಲೆಸ್ ಶುಗರ್ ಇದ್ದವರು ಶುಗರ್ಲೆಸ್ ಬೇಕಂದರೆ ಹೇಳ್ತಾರೆ ಹಾಲು ಕುಡಿಯೋರು ಹಾಲು ಮಾಡಿ ಅಂತ ಹೇಳ್ತಾರೆ ಮತ್ತು ಕಾಪಿ ಬೇಕಂದವರು ಕಾಫಿ ಬೇಕು ಅಂತ ಹೇಳ್ತಾರೆ ಆ ಥರದ್ದನ್ನೆಲ್ಲ ನಾವು ಚೇಂಜ್ ಮಾಡಿಕೊಂಡು ಮಾಡ್ಬೋದು ಅಡುಗೆಯಲ್ಲಿ ನಮಗಿಷ್ಟ ಆಗಿದ್ದನ್ನೇ ಮಾಡ್ಬೋದು ಆದರೂ ನಮ್ಮ ಪರ್ಸ್ನಲಾಗಿ ಅಂತಂದರೆ ನಮ್ಮ ಅಪ್ಪ ಅಮ್ಮನ್ನು ಏನಾದರು ಕೇಳಿ ಮಾಡ್ಬೋದು ಈಗ ಬೇರೆ ಸ್ವಲ್ಪ ದೂರಿದ್ದ ರಿಲೇಶನ್ ಬೇರೆ ಯಾರಾದರು ಬಂದಿರ್ತಾರಲ್ವ ಅವ್ರ್ಗೆ ಏನಾದರೂ ನಾವು ನಾವು ಮಾಡಿರ್ತೀವಿ ನಾವು ಶಾವಿಗೆ ಖೀರು ಅಂತ ಮಾಡಿರ್ತೀವಿ ಇಲ್ಲ ಪೂರಿ ಖೀರು ಅಂತ ಮಾಡ್ತೀವಿ ಮತ್ತು ಸೌತೆ ಬೀಜದ ಹುಗ್ಗಿ ಅಂತ ಮಾಡ್ತೀವಿ ಇವನ್ನೆಲ್ಲ ಮಾಡಿರ್ತೀವಿ ಒಂದು ವೇಳೆ ಅವ್ರ್ಗೆ ಅದೇನು ಇಷ್ಟ ಆಗಲಿಲ್ಲಾಂದ್ರೆ ಹಿಂದಿನ ದಿನ ನಾವು ಒಣ ದಿನ್ಸಿ ಅಂತ ಮಾಡಿರ್ತೀವಲ್ವ ಅದನ್ನೇ ಅವ್ರಿಗೆ ನೀಡಿರ್ತೀವಿ ಕೊಟ್ಟಿರ್ತೀವಿ ನಮಗೆ ಅಜ್ಜನ ಜಾತ್ರೆಯಲ್ಲಿ ಬಂದೋರೆ ತುಂಬ ತುಂಬ ಜನ ಅವಾಗ್ಲೆ ನಮ್ಮ ಮನೆಯಲ್ಲಿ ಗದ್ದಲ ಜಾಸ್ತಿ ಅವಾಗೆಲ್ಲ ನಾವು ಹಿಂದಿನ ದಿನವೇ ಎಲ್ಲ ವೆರೈಟಿ ಒಂದು ಎರಡು ಮೂರು ಥರ ನಾವು ಸ್ವೀಟನ್ನು ಮತ್ತು ಖಾರದ್ದು ಅದೆಲ್ಲ ಮಾಡಿರ್ತೀವಿ ತಿಂತಾರೆ ಮತ್ತು ಅವ್ರಿಗೆ ಸಾಯಂಕಾಲ ಮತ್ತು ಸಾಯಂಕಾಲ ಹೊತ್ತು ಐದು ಗಂಟೆ ಸುಮಾರು ಸ್ನ್ಯಾಕ್ಸ್ ಅಂತ ಏನಾದರು ಸ್ವಲ್ಪ ಕರಿದ ಮಂಡಕ್ಕಿ ಮಾಡಿರ್ತೀವಿ ಮತ್ತು ಚಿವುಡ ಅಂತ ಮಾಡಿರ್ತೀವಿ ಒಟ್ಟು ಏನಾದರೂ ಒಂದೊಂಥರ ಮಾಡಿ ಇಟ್ಟಿರ್ತೀವಿ ಅದನ್ನೇ ಅವರು ಇಷ್ಟಪಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಬರೋದಂದರೆ ನಮ್ಮ ನಾದಿನಿ ಮತ್ತು ಅವ್ರ ಮನೆಯವ್ರು ಅದು ಬಂದಾಗ ನಮ್ಮ ಮನೆಯಲ್ಲಿ ಸ್ಪೆಷಲ್ಲಾಗಿ ಅವ್ರಿಗೆ ಸ್ವಲ್ಪ ಚಪಾತಿ ಅಂದರೆ ತುಂಬ ಇಷ್ಟ ಅವರು ಬೆಂಗಳೂರಲ್ಲಿರೋದು ಅವರು ಚಪಾತೀನ ಸ್ವಲ್ಪ ಜಾಸ್ತಿ ತಿಂತಾರೆ ಹೀಗಾಗಿ ನಾವು ಚಪಾತಿನ್ನೇ ಜಾಸ್ತಿ ಮಾಡೋದು ಅವ್ರಿಗೆ ಇಷ್ಟ ಆಗಿದ್ದೇ ಅದು ಚಪಾತಿ ಮತ್ತು ನಮ್ಮ ನಾವು ಮಾಡೋ ಅಡುಗೆ ಅಂದ್ರೆ ಅವರು ತುಂಬ ಇಷ್ಟಪಡ್ತಾರೆ ಹೀಗಾಗಿ ಅವರು ನಾವು ಚಪಾತಿ ಒಂದು ಎರಡು ಥರದ ಪಲ್ಯ ಅವರು ರೊಟ್ಟಿ ಯಾವತ್ತೂ ಜಾಸ್ತಿ ಬೆಂಗಳೂರಲ್ಲಿ ಅವ್ರದ್ದು ರೊಟ್ಟಿ ತಿನ್ನೋದೇ ಭಾಳ ಕಡಿಮೆ ಹೀಗಾಗಿ ಅವರು ಇಲ್ಲಿ ನಾವು ಮಾಡಿದ ರೊಟ್ಟಿ ಅಂತು ತುಂಬ ಇಷ್ಟಪಟ್ಟು ರೊಟ್ಟಿ ತಿಂತಾರೆ ಮತ್ತು ಚಪಾತಿಯಲ್ಲಿ ಒಂದು ಎರಡು ಥರದ ಪಲ್ಯ ಅದೆಲ್ಲ ನಮ್ಮದು ಸ್ವಲ್ಪ ಕೆಂಪು ಚಟ್ನಿ ಹೀಗೆಲ್ಲ ನಮ್ಮ ಮನೆಯಲ್ಲಿ ಡೈಲಿ ನಾವು ದಿನಾಲು ಹೀಗೆ ಮಾಡ್ತೀವಲ್ವ ಅದೇ ಥರವೇ ನಾವು ಅವ್ರು ಬಂದಾಗ್ಲೂ ಹಾಗೇ ಮಾಡಿರ್ತೀವಿ ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಹೀಗೆ ಅವರು ಎಷ್ಟು ಇಷ್ಟಪಟ್ಟು ತಿಂತಾರಲ್ಲ ಅಷ್ಟೇ ನಮಗೂ ಖುಷಿಯಾಗತ್ತೆ ಅವ್ರು ನಾವು ಮಾಡ್ತಿರತಕ್ಕಂಥ ಪಲಾವು ಮತ್ತು ಇದು ಪಾನಿಪುರಿ ಅಂತ ಮಾಡ್ತೀವಲ್ವ ಮನೆಯಲ್ಲಿ ಅದನ್ನು ನಮ್ಮ ಕಾಕವ್ರು ನಮ್ಗೆ ತುಂಬ ಇಷ್ಟ ಅಂದರೆ ತುಂಬ ಇಷ್ಟಪಡ್ತಾರೆ ಇಷ್ಟಪಟ್ಟು ತಿಂತಾರೆ ಹೀಗಾಗಿ ಅವರು ಪ್ರತಿ ಸರ್ತಿ ಬಂದಾಗ್ಲು ಅವ್ರಿಗೆ ಸ್ವಲ್ಪ ಪಲಾವು ಮತ್ತು ಪಾನಿಪುರಿ ಇಂಥದ್ದೆಲ್ಲ ಮಾಡಿ ಕೊಟ್ಟಿರ್ತೀವಿ ಹಿಂಗಾಗಿ ಅವರು ತುಂಬ ಇಷ್ಟಪಡೋದಂದ್ರೆ ಅವನ್ನ ಇಷ್ಟಪಟ್ಟಿರ್ತಾರೆ ಮತ್ತು ಇಡ್ಲಿ ದೋಸೆ ಪಡ್ಡು ಅಂತ ಇವು ಯಾವಾಗಲಿದ್ರೂ ಇರ್ತವೆ ಇವನ್ನು ಅವರು ಜಾಸ್ತಿ ಮಾಡೋದಿಲ್ಲ ನಾ ಹೀಗಾಗಿ ಕೆಲ್ಸಕ್ಕೆ ಹೋಗ್ತಾರಲ್ವ ಅವ್ರಿಗೆ ಮಾಡಕ್ಕೆ ಟೈಮ್ ಇರೋಂಗಿಲ್ಲ ನಮ್ಮೂರಲ್ಲಿ ಬಂದಾಗ ಇಡ್ಲಿ ಈ ದೋಸೆ ಪಡ್ಡು ಈ ಥರ ನಾವೆಲ್ಲ ಮಾಡಿರ್ತೀವಿ ರುಚಿ ರುಚಿಯಾಗಿ ಮಾಡಿರ್ತೀವಿ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಅವ್ರಿಗೆ ಯಾವಾಗಲೂ ಹಾಗೇ ನಮ್ಮೂರಿಗೆ ಬಂದಾಗ ನಮ್ಮ ಅಡುಗೆ ಅಂತು ಅಷ್ಟು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಅವರು ಬೆಂಗ್ಳೂರಾಗೆ ಇರ್ತಾರೆ ಅಂತಂದರು ಅವ್ರ ಕಡೆ ಯಾವುದು ಅಂಥದ್ದು ಯಾವುದು ಸೊಕ್ಕದು ತೋರ್ಸೋದಿಲ್ಲ ನಾವು ಮಾಡಿದ್ದು ನಮ್ಮದು ಎಲ್ಲ ಸಸ್ಯಾಹಾರೀದೆ ಚೆನ್ನಾಗಿ ಅಡ್ಗೇನೇ ಮಾಡ್ತೀವಿ ಜವಾರಿ ಅಡುಗೆನೇ ಹೀಗಾಗಿ ಅವರು ತುಂಬಾ ಇಷ್ಟ ಪಟ್ಟು ತಿಂತಾರೆ ನಮ್ಮ ಅಪ್ಪ ಅಮ್ಮವರು ಒಂದು ಸ್ವಲ್ಪ ಕಾಳು ಅದೆಲ್ಲ ಹಾಕಿ ಕಳಿಸಿರ್ತಾರಲ್ಲ ಎಲ್ಲರೂ ಎಲ್ಲ ಹೊಲದಲ್ಲಿ ಬೆಳೆದಿದ್ದು ಜವಾರಿದು ಹೀಗಾಗಿ ಜವಾರಿ ಅಡುಗೆ ಅಂದರೆ ನಮ್ಮ ಕಾಕ ಅವರಿಗೆ ತುಂಬ ಇಷ್ಟ ಎಲ್ಲ ಕಾಳು ಪಲ್ಯ ಅದೆಲ್ಲ ಮಾಡಿರ್ತೀವಿ ಅದರಲ್ಲಿ ಮಡಕೆ ಕಾಳು ಅಂದರೆ ನಮ್ಮ ಮನೆಯಲ್ಲೂ ಕೂಡ ಬೇರೆ ಬೇರೆ ಥರದ ಅಡುಗೆ ಮಾಡಿರ್ತೀವಲ್ವ ಪ ಅತಿಥಿಗಳಿಗೆ ಬಂದಾಗ ಅವ್ರು ಬಂದಾಗ ಅವ್ರಿಗೆ ಮಾಡಿರ್ತೀವಿ ಅದ್ರಲ್ಲೆ ನಮ್ಮ ಮನೆಯಲ್ಲಿ ಎಲ್ಲರೂ ಹಾಗೇ ಊಟ ಮಾಡ್ತಾರ್ರೀ ಮತ್ತು ಬೇರೆ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಏನು ನಾಷ್ಟಾದಲ್ಲಿ ಬೇರೆ ಥರ ಏನಾದರು ಬೇಕಂದರಷ್ಟೇ ಕೇಳಿ ಮಾಡಿಸ್ಕೊಂಡಿರ್ತಾರೆ ಮನೆಯಲ್ಲಿ ಅದು ಬಿಟ್ಟು ತಮಗೆ ನಾವು ಏನು ಮಾಡಿರ್ತೀವಲ್ವ ಅತಿಥಿಗಳಿಗೆ ಅದನ್ನೇ ನಮ್ಮ ಮನೆಯಲ್ಲಿ ಎಲ್ಲರೂ ಅದೇ ಥರವೇ ಎಲ್ಲರೂ ಊಟ ಮಾಡ್ತಾರೆ ಮಕ್ಳಿಗು ಕೂಡ ಸಹ ಅವರಿಗೂ ಯಾವ ಥರ ಇರುತ್ತೆ ಆ ಥರವೇ ಅಡುಗೆ ಮಾಡಿರ್ತೀವಿ ಸ್ವಲ್ಪ ಚಿಕ್ಕ ಮಕ್ಕಳು ಬಂದಿರ್ತವೆ ಅಂತಂದು ಸ್ವಲ್ಪ ಬೇರೆ ಬೇರೆ ಥರ ಸ್ನ್ಯಾಕ್ಸ್ ಥರ ಏನಾದರು ಸ್ವಲ್ಪ ಮಾಡಿ ಎತ್ತಿಟ್ಟಿರ್ತೀವಿ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಯಾರು ಬಂದವರು ಏನು ಆ ಥರ ಅಡುಗೆ ತುಂಬ ಹೊಗಳಿ ಹೇಳ್ತಾರೆ ತುಂಬ ಇಷ್ಟಪಡ್ತಾರೆ ಹೀಗಾಗಿ ನಮಗೆ ಅತಿಥಿಗಳು ಬಂದಾಗ ತುಂಬ ಇಷ್ಟ ಆಗುತ್ತೆ ಏಕಂದ್ರೆ ಬಹ್ಳಷ್ಟು ಜನ ಕೂಡಿದಾಗ ಏನೋ ಒಂಥರ ಸಂಭ್ರಮ ಖುಷಿ ಅನ್ನೋದು ಇರುತ್ತಲ್ವ ಆ ಥರ ಅಡುಗೆ ಮಾಡಕ್ಕು ಅಷ್ಟು ನಮ್ಗೆ ಖುಷಿಯಾಗಿರ್ತತಿ ಹೀಗಾಗಿ ವೆರೈಟಿ ವೆರೈಟಿ ಅಡುಗೆ ಮತ್ತು ಹಪ್ಳ ಸಂಡಿಗೆ ಸಂಡಿಗೆ ಈ ಥರ ಮೆಣ್ಸಿಕಾಯಿ ಈ ಥರ ಎಲ್ಲ ಕರಿದಿರ್ತೀವಿ ಊಟದಲ್ಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ಊಟ ಮಾಡ್ತಾರೆ ಮನೆಯಲ್ಲಿ ಅತಿಥಿಗಳು ಬಂದವರು ಮತ್ತೆ ಹೇಳ್ಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಮೆತ್ತಗೆ ರೊಟ್ಟಿ ಬೇಕಾಗುತ್ತೆ ಹೀಗಾಗಿ ಸ್ವಲ್ಪ ಬಂದವ್ರು ಅತಿಥಿಗಳು ಭಾಳ ಜನ ಬಂತಂದರೆ ತೆಳ್ಳನೆ ರೊಟ್ಟಿ ಅದು ಮಾಡಿ ಎತ್ತಿಟ್ಟಿರ್ತೀವಿ ಮತ್ತು ಮನೆಯವರಿಗೆ ಅಂತ ಅವಾಗ್ಲೆ ಅವಾಗಲೆ ಯಾರಾದರು ಕೇಳಿದ್ರೆ ಆಗಲೇ ಬಿಸಿ ರೊಟ್ಟಿ ಹಿಂಗ ಮಾಡಿ ಕೊಟ್ಟಿರ್ತೀವಿ ಹಿಂಗಾಗಿ ಯಾವುದಾದ್ರು ಕಳ್ಳೆ ಕಾಳು ಪಲ್ಯ ಅದೆಲ್ಲ ನೆನೆ ಹಾಕಿ ಇಟ್ಟಿರ್ತೀವಲ್ವ ಅದನ್ನೇ ತಂಗಳು ರೊಟ್ಟಿಯಲ್ಲಿ ಸ್ವಲ್ಪ ಪಲ್ಯ ಮಾಡಿರ್ತೀವಿ ಈ ಮೊಸರು ಅದೆಲ್ಲ ಹಚ್ಚಿಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಅತಿಥಿಗಳು